ಹೌದು ಕೆನ್ರ ಮೇನೇಜರ್ ಮಾತಾಡೂದು ಮೇನೇಜರ್ ಮಾತಾಡೋದು ಹೌದು ಹಾಂ ನಿಮ್ಗೆ ನಿಮ್ಮ ಹತ್ತಿರ ಸ್ವಲ್ಪ ಹಣ ಜಾಸ್ತಿ ಇದ್ದರೆ ಅದನ್ನು ಸುಪ ಡೆಪಾಸಿಟ್ಟು ಹೇಳಿ ಮಾಡ್ಬೋದು ಅದು ಸಾಧಾರಣ ಒಂದು ವರ್ಷ ಆರು ತಿಂಗಳಿಗೆ ಮಾಡಲಿಕ್ಕಾಗ್ತದೆ ಹಾಂ ನಿಮಗೆ ದುಡ್ಡು ಆಗಾಗ ಬೇಕಾದರೆ ಸೇವಿಂಗ್ಸ್ ಬ್ಯಾಂಕ್ನಲ್ಲಿ ಇಡ್ಬೇಕು ಅದನ್ನು ನೀವು ಬೇಕು ಯಾವಾಗ ಬೇಕಾರೆ ಹೌದು ಅ ಅದಕ್ಕೆ ಹಾಂ ಒಳ್ಳೆಯ ಒಳ್ಳೆಯ ತೊಂದರೆಯಿಲ್ಲ ನಿಮಗೆ ನಿಮಗೆ ಯಾವುದು ಬೇಕೋ ಹಾಂ ನಿಮ್ಗೆ ಇದು ಸೇವಿಂಗ್ಸ್ ಬ್ಯಾ ಸೇವಿಂಗ್ಸ್ ಬ್ಯಾಂಕದು ಬೇಕಾದರೆ ನಿಮ್ಮದೊಂದು ಆಧಾರ್ ಕಾರ್ಡ್ ಬೇಕಾಗ್ತದೆ ಆಮೇಲೆ ನಿಮ್ಮ ಪ್ಯಾನ್ಕ್ ಪ್ಯಾನ್ ಕಾರ್ಡು ಇನ್ಕಮ್ ಟ್ಯಾಕ್ಸಿದು ಪ್ಯಾನ್ ಕಾರ್ಡ್ ಬೇಕು ಆಮೇಲೆ ಎರಡು ಪಟೊ ಪಟೋ ಪಟೊವು ತಂದು ತಂದುಬಿಡಿ ಹಾಂ ಹಾಂ ಮತ್ತು ಇದೆಲ್ಲ ಅದರಲ್ಲೇ ಇತ್ತು ಮೊದಲು ಇಂಟ್ರಡಕ್ಷನ್ ಬೇಕಾಗಿತ್ತು ಬೇರೆಯವ್ರದ್ದು ನಿಮ್ಮನ್ನು ಗ ಗುರುತು ಮಾಡಲಿಕ್ಕೆ ಈಗ ಬೇಡ ಈಗ ಆಧಾರ್ ಕಾರ್ಡ್ ಇದ್ದರೆ ಸಾಕಾಗ್ತದೆ ನೀವು ಮತ್ತೆ ನೀವು ಬನ್ನಿ ಬ ಮತ್ತೆ ಅದೇ ನೀವು ಹತ್ತು ಬ್ಯಾಂಕಿಗೆ ಬ್ಯಾಂಕಿನ ಸಮಯ ಹತ್ತು ಗಂಟೆಯಿಂದ ಮೂರೂವರೆ ಗಂಟೆ ಒಳಗೆ ಅದರ ಒಳಗೆ ಬಂದರೆ ಎಕೌಂಟ್ ಕೂಡಲೆ ಮಾಡಲಿಕ್ಕಾಗ್ತದೆ ಅದಕ್ಕೆ ನಿಮಗೆ ಎ ಟಿ ಎಂ ಕಾರ್ಡು ಕೊಡ್ತದೆ ನೀವು ಬ್ಯಾಂಕಿಗೆ ಬರ್ಬೇಕು ಹೇಳಿಲ್ಲ ನೀವು ಹತ್ತಿರದಲ್ಲಿ ಎ ಟಿ ಎಮ್ ಕಾರ್ಡ್ ಎಲ್ಲಿ ಎ ಟಿ ಎಮ್ ಇದು ಇರ್ತದೆ ಅಲ್ಲಿಂದ ನೀವು ದುಡ್ಡು ತೆಗಿಬೋದು ಹಾಂ ಓಕೆ ಓಕೆ ಓಕೆ ರೈಟ್ ನೀವು ಬನ್ನಿ ಆ್ಯಸ್ ಪರ್ ಯುವರ್ ಓನ್ ಕನ್ವಿನಿಎನ್ಸ್ ವೆಲ್ಕಮ್ ಆಯಿತು